ನಾನು ಅಮೇಝಾನಲ್ಲಿ ಮೊಬೈಲನ್ನು ಆರ್ಡರ್ ಮಾಡಿದ್ದೆ ಅದು ಅಮೇಝಾನ್ ಗ್ರೇಟ್ ಸೇಲಲ್ಲಿ ನನಗೆ ಡಿಸ್ಕೌಂಟಲ್ಲಿ ಸಿಕ್ಕಿತ್ತು ಅದರ ಅದಕ್ಕೆ ನಾನು ಏಳು ಸಾವಿರದ ಎಂಟು ನೂರು ರೂಪಾಯಿಯನ್ನು ಕೊಟ್ಟಿದ್ದೆ ಅದು ರಿಯಲ್ಮೀ ನಾರ್ಝೋ ಟ್ವೆಂಟಿ ಮೊಬೈಲ್ ಸೆಟ್ ಅದನ್ನು ಅದರಲ್ಲಿ ಫೀಚರ್ಸ್ ಚೆನ್ನಾಗಿದೆ ಕ್ಯಾಮರಾ ಕ್ಲ್ಯಾರಿಟಿ ಚೆನ್ನಾಗಿದೆ ಮತ್ತು ವಾಯ್ಸ್ ಕ್ಲ್ಯಾರಿಟಿ ಚೆನ್ನಾಗಿದೆ ಮತ್ತು ಚಾರ್ಜಿಂಗ್ ಚೆನ್ನಾಗಿ ಆಗುತ್ತೆ ಬೇಗ ಚಾರ್ಜ್ ಆಗುತ್ತೆ ಮತ್ತು ಚಾರ್ಜಿಂಗ್ ಮತ್ತು ಸ್ಟೋರೇಜ್ ಚೆನ್ನಾಗಿ ಇದೆ ಸಿಕ್ಸ್ಟಿ ಫೋರ್ ಜಿ ಬಿ ಸ್ಟೋರೇಜ್ ಇದೆ ಮತ್ತು ಫೋರ್ ಜಿ ಬಿ ರ್ಯಾಮ್ ಇದೆ ಅದು ವಾಯ್ಸ್ ಕ್ಲ್ಯಾರಿಟಿ ಚೆನ್ನಾಗಿದೆ